ನಮ್ಮನೇಲಿ ಎಷ್ಟೊಂದು ಪಾತ್ರೆಗಳಿರ್ತಾವೆ ನಾವು ದಿನಾ ಅನ್ನ ಮಾಡ್ತೀವಿ ಸಾರು ಮಾಡ್ತೀವಿ ಪಲ್ಯದ್ದು ಓ ರೊಟ್ಟಿ ಮಾಡಿದ್ದು ಹಂಚಿ ಇರ್ತೈತಿ ಸ್ಪೂನ್ಸ್ ಇರ್ತವೆ ಎಷ್ಟೊಂದು ಸ್ಪೂನ್ಸ್ ಇರ್ತವೆ ಆಮೇಲೆ ಬೌಲ್ಸ್ ಇರ್ತವೆ ಆಮೇಲೆ ಪ್ಲೇಟ್ಗಳು ಆಮೇಲೆ ಟಿಫಿನ್ ತಿಂದಿದ್ದ ತಟ್ಟೆಗಳಿರ್ತವೆ ಎಲ್ಲವನ್ನೂ ನಾವು ಬೆಳಗ್ಗೆ ಒನ್ ಟೈಮ್ ತಿಕ್ತೀವಿ ಆಮೇಲೆ ಸಾಯಂಕಾಲ ಒನ್ ಟೈಮ್ ತಿಕ್ತೀವಿ ಮತ್ತೆ ರಾತ್ರಿ ತಿಕ್ತೀವಿ ಮತ್ತು ಅವು ಎಲ್ಲ ಜಿಡ್ಡು ಜಿಡ್ಡು ಜಿಡ್ಡಾಗಿರ್ತವೆ ಅದಕ್ಕೆ ಜಾಸ್ತಿ ಸೋಪ್ ಹಚ್ಚಿ ಸ್ಕ್ರಬ್ಬರ್ ತಗೊಂಡು ನೀಟಾಗಿ ತಿಕ್ಕುತ್ತೀವಿ ಆಮೇಲೆ ನೀರ್ನಾಗೆ ಚೆನ್ನಾಗಿ ತೊಳಿತೀವಿ ಒಂದು ಪಾತ್ರೆಲಿ ಬೆರೆಸಿ ತೊಳಿತೀವಿ ಆಮೇಲೆ ಮತ್ತು ಇನ್ನೊಂದು ಪಾತ್ರೆಲಿ ಬೇರೆ ತೊಳಿತೀವಿ ಆಮೇಲೆ ಎಷ್ಟು ಅಡ್ಗೆ ಮಾಡ್ತೀವೆಂದರೆ ನಾವು ಹತ್ತು ಜನಕ್ಕೆ ಅಡುಗೆ ಮಾಡ್ತೀವಿ ಹತ್ತು ಜನ ಅಡುಗೆ ಮಾಡಿ ಹತ್ತು ಜನ ಬೆಳಗ್ಗೆ ಹತ್ತು ಪ್ಲೇಟು ಮದ್ಯಾಹ್ನ ಹತ್ತು ಪ್ಲೇಟು ರಾತ್ರಿ ಹತ್ತು ಪ್ಲೇಟು ತಿಕ್ಕೋದಿರ್ತೈತೆ ಆಮೇಲೆ ಬೌಲ್ಗಳು ಇರ್ತವೆ ಬೌಲೂ ಹಾಗೆ ಒಂದೇ ಆಮೇಲೆ ಟೀ ಮಾಡಿರ್ತೀವಿ ಟೀ ಕುಡ್ದಿದ್ದ ಪಾತ್ರೆಗಳು ಅವನ್ನು ಇವುನ್ನೆಲ್ಲ ತಿಕ್ಕೋದು ಪಾತ್ರಿ ಚಾದಪ್ಪ ಡಬ್ರಿ ಇಂತೂ ಇಷ್ಟು ಜಿಡ್ಡಾಗಿರ್ತೈತಂದ್ರೆ ಅದನ್ನ ತಿಕ್ಕಬೇಕು ಅದಂಕ್ರ ಎಷ್ಟು ಕಷ್ಟಪಾ ಆಮೇಲೆ ಹಾಲಿಂದು ಒಂದು ಹಾಲಿಂದು ಡಬ್ರಿ ಬೆಳಗ್ಗೆ ಒಂದ್ಸರಿ ಚೇಂಜ್ ಮಾಡೋದು ಮತ್ತೆ ರಾತ್ರಿ ಚೇಂಜ್ ಮಾಡೋದು ಮತ್ತು ಸಾಯಂಕಾಲ ಚೇಂಜ್ ಮಾಡೋದು ಕಾಫಿ ಮಾಡೋದು ಚಹಾ ಮಾಡೋದು ಬರೀ ಇದೆ ಆಮೇಲೆ ಅನ್ನ ಸಾರು ಪಲ್ಯ ಮತ್ತೆ ಯಾರನ್ನು ಗೆಶ್ಟ್ಗಳ ಬಂದ್ರೆ ಹೋಳಿಗೆ ಮಾಡೋದು ಆಮೇಲೆ ಏನಾದರೂ ಫಿಂಗರ್ ಚಿಪ್ಸ್ ಮಾಡಿದೆ ಅದೆಲ್ಲ ಪಾತ್ರೆಗಳಿರ್ತವೆ ಪಾತ್ರೆಗಳು ಜಗ್ಗಿ ತಿಕ್ಕು ತಿಕ್ಕು ತಿಕ್ಕಿದ ಆಮೇಲೆ ಗೋಬಿ ಮಾಡಿರ್ತೀವಿ ಪಾನಿ ಪೂರಿ ಮಾಡಿರ್ತೀವಿ ಅವಾಗಂತ್ರೂ ಎಷ್ಟು ಪಾತ್ರೆ ಬಂದಿರ್ತಾವಂದ್ರೆ ಅವಿಷ್ಟು ಪಾತ್ರೆಯೂ ತಿಕ್ಕದೇ ತಿಕ್ಕದೇ ತಿಕ್ಕದೇ ಗೆಶ್ಟ್ಗಳು ಬಂದಾಗಂತೂ ಎಷ್ಟು ಪಾತ್ರೆ ಇರ್ತಾವಂದರೆ ಅಷ್ಟು ಪಾತ್ರೆ ಇರ್ತಾವೆ ಅವೆಲ್ಲ ತಿಕ್ಕಬೇಕು ಪಾತ್ರೆಗಳನ್ನು ಆಮೇಲೆ ಅದನ್ನು ನಾವು ಹೀಗಂದು ತಂತಿ ಬ್ರಷ್ ಇಂಥ ತಿಕ್ಕಿ ಆಮೇಲೆ ಸೋಪ್ ಹಚ್ಚಿ ತಿಕ್ಕಿ ಆಮೇಲೆ ಮತ್ತು ನೀರು ಹಾಕಿ ಛಲೋ ಹೊತ್ತಿನಾಗ ತೊಳೆದು ಆಮೇಲೆ ಮತ್ತು ತಿಕ್ಕಬೇಕು ಮತ್ತು ನೀಟಾಗಿ ಛಲೋ ನೀರಿನಾಗೆಲ್ಲ ತೊಳೆದು ಡಬ್ಬಾಕ್ತೀವಿ ಅದು ಪಾತ್ರೆ ತಿಕ್ಕೋಕ್ಕೇನೆ ಒಂದು ಹೊರಗಡೆ ನಾವು ಪ್ಲೇಸ್ ಮಾಡ್ಕೊಂಡೀವಿ ಅಲ್ಲೇನೆ ತಿಕ್ತೀವಿ ನಾವು ಆಮೇಲೆ ಪಾತ್ರೇನ ಅವಾಗಿಂದು ಅವಾಗೇನೆ ಸ್ವಲ್ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀವಿ ಇಲ್ಲ ಆಮೇಲೂ ದಿನಾ ಮತ್ತು ಅದೇ ಮಾಡೋಕ್ಕಾಗೋಲ್ಲಲ್ಲ ಅದಕ್ಕೆ ಸ್ವಲ್ಪೊತ್ತು ಬಿಟ್ಟು ಆಮೇಲೆ ಮತ್ತೆ ತಿಳ್ಕೊಳ್ತೀವಿ ಆಮೇಲೆ ದೀ ಜಿಡ್ಡಾಗಿರೋ ಪಾತ್ರೆಯಂತೂ ಯಪ್ಪಾ ಹಾಲಿಂದು ಮೊಸ್ರಿಂದು ಇರ್ತೈತಿ ಬೆಣ್ಣೆದು ಇರ್ತೈತಿ ಇವೆಲ್ಲವೂ ತಿಕ್ಕಿ ತಿಕ್ಕಿ ತಿಕ್ಕಿ ತೊಳಿಯೊತ್ತಿಗೆ ಸಾಕಾಗ್ಬಿಡ್ತೈತಪ್ಪಾ ಸ್ವಲ್ಪ ಚಹಾ ಕುಡಿದು ಮತ್ತೆ ಕಾಫಿ ಕುಡ್ದು ಮತ್ತು ಏನಾದ್ರೂ ಕೆಲಸ ಮಾಡೋದು ಮತ್ತು ಅಡುಗೆ ಮಾಡೋದೇ ಅಡುಗೆ ತಗೊಳ್ಳೋದು ಮತ್ತು ಪಾತ್ರೆ ತಿಕ್ಕೋದು ಪಾತ್ರೆ ದೊಡ್ಡ ದೊಡ್ಡ ಡಬ್ರಿ ಇರ್ತವೆ ಸಣ್ಣ ಸಣ್ಣ ಡಬ್ರಿ ಇರ್ತವೆ ಮೀಡಿಯಮ್ ಡಬ್ರಿ ಇರ್ತವೆ ಆಮೇಲೆ ಗ್ಲಾಸ್ಗಳು ನೀರಿನ ಗ್ಲಾಸ್ಗಳು ಒಂದು ಹತ್ತು ಹನ್ನೆರ್ಡು ಗ್ಲಾಸ್ಗಳಿರ್ತವೆ ಒಂದು ಇಪ್ಪತ್ತು ಗ್ಲಾಸ್ ಇರ್ತವೆ ಹಾಂ ಚಹಾದ್ ಗ್ಲಾಸು ಗೆಶ್ಟ್ಗಳು ಬಂದಾಗ ಅವ್ರಿಗೆ ಬರೀ ನಾಷ್ಟ ಹಾಕ್ಕೊಡು ಟಿಫನ್ ಹಾಕ್ಕೊಡು ಊಟ ಹಾಕ್ಕೊಡು ಬರೀ ಇದೇ ಆಕ್ಕತ್ತಿ ಸಣ್ಣ ಸಣ್ಣ ಬಟ್ಲುಗಳು ಮಕ್ಳು ಬಂದಿರ್ತವೆ ಎಷ್ಟು ಪಾತ್ರೆ ಮಾಡ್ತವೆ ಮಕ್ಳಂದ್ರೆ ಹಾಗೆ ಅವು ಪಾತ್ರೆ ತಿಕ್ಕೋದೆ ತಿಕ್ಕೋದೆ ತಿಕ್ಕೋದೆ ಪಾತ್ರೆ ತಿಕ್ಕೋದೆ ತಿಕ್ಕೋದೆ ಅವನ್ನ ತಿಕ್ಕಿ ತೊಳಿಬೇಕಂದ್ರೆ ಒಂದು ಲಿಕ್ವಿಡ್ ಹಾಕಬೇಕು ಲಿಕ್ವಿಡ್ ಹಾಕಿ ಒಂದೊಂದೇ ಗ್ಲಾಸ್ ತೊಳೆಯೋದು ಪ್ಲೇಟ್ಗಳು ತೊಳೆಯೋದು ಆಮೇಲೆ ಸ್ಪೂನ್ ತೊಳೆಯೋದು ಬಟ್ಲು ತೊಳೆಯೋದು ಅವು ಹುಡುಗ್ರು ಕ್ಯಾರಿಯರ್ ಇರ್ತವೆ ಕ್ಯಾರಿಯರ್ನಂತೂ ಇಷ್ಟು ಗಲೀಜಿರ್ತಾವೆ ಕ್ಯಾರಿಯರ್ ಒಂದೊಂದೇ ಕ್ಯಾರಿಯರ್ ಒಂದೊಂದೆ ಕ್ಯಾ ತೊಳಿಯದೇ ತೊಳಿಯದೇ ತೊಳೆಯೋದು ಆಮೇಲೆ ಮುಚ್ಚಳ ತೊಳಿಬೇಕು ಪಾತ್ರೆ ತೊಳಿಬೇಕು ಆಮೇಲೆ ಆಮೇಲೆ ಸು ಇದು ಸ್ವೀಟಿಂದು ಬಟ್ಲು ಯಪ್ಪಾ ಸ್ವೀಟ್ ಮಾಡ್ತಾಗಂತೂ ಎಷ್ಟು ಸ್ವೀಟಿಂದ ಬಟ್ಟಲೇ ಇರ್ತಾವೆಂದ್ರೆ ಅವನ್ನೆಲ್ಲ ತೊಳೆಯದೇ ತೊಳೆಯದೇ ಮಾಡಬೇಕು ಆಮೇಲೆ ಊಟಕ್ಕೆ ಎಷ್ಟು ಜನ ಬರ್ತಾರಂದ್ರೆ ಅಲ್ಲಿ ಎಲ್ಲದೂ ಪಾತ್ರೆ ತೊಳೆಯದೇ ತೊಳೆಯೋದು ಬೆಳಗ್ಗೆ ಒಂದ್ಸರಿ ಮತ್ತು ಸಾಯಂಕಾಲ ಒಂದ್ಸರಿ ಮತ್ತೆ ರಾತ್ರಿ ಒಂದ್ಸರಿ ಫುಲ್ ರಗಡ್ ಆಗ್ಬಿಡ್ತೈತಿ ನೋಡಿ ಪಾತ್ರೆ ತಿಕ್ಕೋತ್ತಿಗೆನೆ ತೊಳಿ ತೊಳಿ ತೊಳಿ ತೊಳಿ ನಮ್ಮನ್ಯಾಗ ಬರಿ ಸಿಂಕ್ನಾಗ ತೊಳೆಯೋಕಂತೂ ಆಗೋಂಗಿಲ್ಲ ಹೊರಗಡೆ ಓಯ್ಬೇಕು ತಗೊಳ್ಬೇಕು ತಿಕ್ಕಬೇಕಲ್ಲೇ ಅವು ಸಿಂಕ್ನಾಗ ಪಾತ್ರೆಗಳೆಲ್ಲ ಇಟ್ಬಿಟ್ಟರೆ ಗಲೀಜು ವಾಸನೆಯಾಗ್ಬಿಡ್ತೈತಿ ಅವು ಪಾತ್ರೆಗಳಂತೂ ಎರ್ಡು ಮೂರು ದಿವಸ ಇಟ್ಬಿಟ್ರೆ ಅಂತೂ ಅಯ್ಯೋ ಚೀ ಚೀ ಚೀ ಅದಕ್ಕೆ ನಾವಂತೂ ಅವಾಗಿಂದು ಅವಾಗೇ ಪಾತ್ರೆ ತೊಳಿತೀವಪ್ಪ ಪಾತ್ರೆ ತೊಳೆದು ದಬ್ಬಾಕಿ ಮತ್ತು ಚಹಾ ಕುಡಿಯೋದು ಮತ್ತು ಊಟ ಮಾಡೋದು ಬರೀ ಇದೇ ಕೆಲಸ ಮಾಡೋದೆ ಮಾಡೋದೆ ಮಾಡೋದೆ ಆಮೇಲೆ ಅಯ್ಯಪ್ಪ ನಮ್ಮನೆ ನಮ್ಮ ಚಿಕ್ಕಮ್ಮವ್ರು ಮದುವೆನಾಗ ಎಷ್ಟು ಜನ ಬಂದಿದ್ದರು ಅಷ್ಟು ಜನದ್ದು ಅಡುಗೆ ಊಟ ಪಾತ್ರೆಗಳು ಪಾತ್ರೆಗಳೆಲ್ಲ ಇದ್ದವು ಎಲ್ಲ ಪಾತ್ರೆ ಎಲ್ಲದೂ ಸೋಪ್ ಹಾಕಿ ಚೆನ್ನಾಗಿ ಸೋಪಿನ ಪೌಡ್ರ್ ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತಿಕ್ಕಿ ಹೆಂಗೆ ತೊಳ್ದೇವಂದ್ರೆ ಅಷ್ಟು ತೊಳ್ದೇವಿ ನೋಡಿ ಒಂದು ನೂರು ನೂರೈವತ್ತು ಪ್ಲೇಟ್ ಇದ್ದವು ಅವೆಲ್ಲ ತೊಳೆದೀವಿ ಆಮೇಲೆ ಚಾದು ಗ್ಲಾಸು ದೊಡ್ಡ ದೊಡ್ಡ ಡಬ್ರಿಗಳು ದೊಡ್ಡ ದೊಡ್ಡ ಥಾಲಿ ಬರೀ ಇವೇ ಇರ್ತವೆ ತಿಕ್ಕಿ ತಿಕ್ಕಿ ತಿಕ್ಕಿ ತಿಕ್ಕಿ ರಗಡ್ ಆಗ್ಬಿಟ್ಟೈತೆ ನೋಡಿ ಯಪ್ಪಾ ಮತ್ತು ನಮ್ಮನೇಲ್ಲೂ ಫಂಕ್ಷನ್ ಇತ್ತು ಬರ್ತಡೇ ಪಾರ್ಟಿ ಅವಾಗೂ ಹಂಗೆ ನಾವೇನು ಮಾಡ್ಬಿಟ್ಟೀವಿ ಅದಕ್ಕೆ ತಿಕ್ಕೋದು ಬೇಡ ಅಂಥೇಳಿ ಯೂಸ್ ಆ್ಯಂಡ್ ತ್ರೋ ಪ್ಲೇಟ್ಗಳೇ ಯೂಸ್ ಮಾಡಿದ್ವಿ ಆದರೂ ಡಬ್ರಿ ಪುಟ್ಟಿ ಇಂಥವೇನಾದರೂ ಇದ್ದೇ ಇರ್ತವೆ ಮುಂಡಾಳ ಮಾಡಿದಾಗಂತ್ರೂ ಮಂಡಾಳ ಮಾಡಿ ಟಿಫನ್ ತಿಂದ್ರೆ ಯಪ್ಪಾ ಮತ್ತು ಸಾಯಂಕಾಲ ಪಾ ಎಷ್ಟು ಪಾತ್ರೆ ಇರ್ತಾವಂದ್ರೆ ಅವನ್ನೆಲ್ಲ ಒಂದೆ ಪ್ಲೇಟಿಂದ ನೀಟಾಗಿ ಸ್ಕ್ರಬ್ಬರ್ ತಗೊಂಡು ಸ್ವಲ್ ಸ್ವಲ್ಪ ಸೋಪ್ ಹಚ್ಚಿ ನಿಧಾನವಾಗಿ ಎಲ್ಲ ಕ್ಲೀನ್ ಮಾಡಿ ಯಾವುದೇ ಕೀಟಾಣುಗಳು ಇರದೇ ಇರೋಂಗೆ ಮಾಡಿಕೊಂಡು ಆಮೇಲೆ ನೀಟಾಗಿ ನೀರು ಹಾಕಿ ತೊಳೆದು ಆಮೇಲೆ ಅದನ್ನ ಡಬ್ಬಾಕಿ ಮತ್ತು ಸ್ಪೂನ್ ತಗೊಂಡು ಸ್ಪೂನ್ನ ನೀಟಾಗಿ ತೊಳೆದು ಅದನ್ನು ದಬಾಕಿ ಆಮೇಲೆ ಒಂದೊಂದು ಸರಿಯಂತೂ ಎಷ್ಟು ಪಾತ್ರೆಗಳು ಬಿದ್ಬಿಟ್ಟಿರ್ತಾವೆ ಅವು ಪಾತ್ರೆಗಳನ್ನೆಲ್ಲ ತಗೊಂಡು ಅವನ್ನು ಬಿಸಾಕ್ಬಿಡ್ತೀವಿ ಅವನ್ನು ತಗೊಳ್ಳೋದೆ ಇಲ್ಲ ಅವನ್ನು ಬೇರೆ ಪಾತ್ರೆಗಳು ಹುಷಾರಾಗಿ ನೋಡಿಕೊಂಡು ಮೊಸ್ರಿನಾಗಿರ್ತಾವೆ ತೆಗೆದು ನೀಟಾಗಿ ತಗೊಂಡು ಸೋಪ್ ಹಚ್ಚಿ ತಿಕ್ಕಿ ತಿಕ್ಕಿ ತಿಕ್ಕಿ ತೊಳಿತೀವಿ ಪಾತ್ರೆ ತಿಕ್ಬೇಕಾದ್ರೆ ಎಷ್ಟು ಜಿಡ್ಡಿರ್ತೈತಂದ್ರೆ ಮೊಸರಿಂದು ಬೆಣ್ಣೆದು ತುಪ್ಪದ್ದು ಅದು ಜಿಡ್ಡು ಹೋಗೋಕ್ಕೋಸ್ಕರ ಬಿಸಿ ನೀರು ಹಾಕಿ ನೆನೆ ಇಟ್ಟು ಆಮೇಲೆ ತೊಳಿತೀವಿ ಇಲ್ಲಾಂದ್ರೆ ಜಿಡ್ಡೆ ಹೋಗೋಂಗಿಲ್ಲ ಅವು ಜಿಡ್ಡು ಅಬ್ಬಬ್ಬಬ್ಬ ಅಂಟು ಅಂಟು ಅಂಟು ಇರುತ್ತೆ ತಿಕ್ಕಿ ತಿಕ್ಕಿ ತಿಕ್ಕಿ ತಿಕ್ಕಿ ತಿಕ್ಕಿ ಒಂದು ತಾಸು ನೆನೆ ಇಡ್ಬೇಕು ಅದನ್ನ ನೆನೆ ಇಟ್ಟು ತಿಕ್ಕಬೇಕು ಯಪ್ಪಾ ರಗಡಾಗಿ ಬಿಟ್ಟೈತೆಯಪ್ಪ ಯಪ್ಪಾ ಹಾಂ ಯಮ್ಮಾ ಬಾಜು ಮನೆಗಿಂತೂ ಎಲ್ಲ ಪಾತ್ರೆ ಬೇರೆ ಕೆಲಸ್ದಾಕಿ ಜೊತೆಯೇ ಮಾಡಿಸ್ತಾಳೆ ಆಕೆಗೆ ಕೆಲಸದಾಕಿಗೆ ನಾಲ್ಕು ಬುಟ್ಟಿ ಪಾತ್ರೆ ಇರ್ತವೆ ಓ ಮೊನ್ನೆ ಒಂದಿವ್ಸ ಅಂತ್ರು ಎಷ್ಟು ಪಾತ್ರೆ ಆಗ್ಬಿಟ್ಟೀವೆಂದ್ರೆ ಆಕೆಗೆ ಸುಸ್ತಾಗ್ಬಿಟ್ಟೈತಿ ಪಾತ್ರೆಗಳು ನೋಡಿದ್ರೆ ಜಗ್ಗಿದಾವು ಆಕೆ ಹಾಗೆ ಕೂತ್ಕೊಂಡು ಗುಂಡಿ ತಿಕ್ಕಿದ್ದಳೂ ಡಬ್ರಿ ತಿಕ್ಕಿದ್ದಳೂ ಚಮಚ ತಿಕ್ಕಿದಳು ಪಾತ್ರೆ ಅವ್ರು ಮನೆಗೂ ಚಹಾ ಗ್ಲಾಸು ಜಗ್ಗಿರ್ತಾವೆ ಇಲ್ಲೊಂದು ಬಾಲಮಂದಿರ ಅಂತೈತಿ ಅಲ್ಲಿಯೂ ಎಷ್ಟು ಪಾತ್ರೆ ಇರ್ತವೆ ಗೊತ್ತೇನು ಅಲ್ಲಿಯೂ ಜಗ್ಗಿ ಪಾತ್ರೆ ಇರ್ತವೆ ಇಲ್ಲಿ ನಮ್ಮ ಇನ್ನೊಬ್ರು ಆಂಟಿ ಮನ್ಯಾಗ ಪಾತ್ರೆ ಅವಾಗಿಂದು ಅವಾಗೇ ತೊಗೊಳ್ಳೋದು ತಿಕ್ಕೋದು ಮತ್ತು ವಾಪಸ್ಸು ತೊಳೆದು ದಬಾಕ್ತೀವಿ ಆಮೇಲೆ ಏನಾದ್ರೂ ಸ್ವೀಟ್ ಮಾಡಿದಾಗ ಪಾತ್ರೆಗಳು ಇಷ್ಟು ಹೊಲಸಾಗಿರ್ತವಂದ್ರೆ ಅವನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆದು ನೀರ್ನಾಗ ಹಾಕಿ ಚೆನ್ನಾಗಿ ತೊಳೆದು ಇದು ದಬಾಕ್ಬೇಕು ಇಲ್ಲ ಅಂದ್ರೆ ಅವು ಗಲೀಜಾಗ್ತವೆ ಆಮೇಲೆ ಗೆಶ್ಟ್ಗಳು ಬಂದಾಗ ಚಾದು ಕುಡಿದಿದ್ದು ಗ್ಲಾಸ್ಗಳು ಒಂದಷ್ಟು ಒಂದು ಐವತ್ತೊ ಇರ್ತಾವೆ ಅವೆಲ್ಲ ತಿಕ್ಕಿ ತಿಕ್ಕಿ ತಿಕ್ಕಿ ತೊಳೆದು ಛಲೋ ನೀರ್ನಾಗ ತೊಳೆದು ದಬ್ಬಾಕ್ತೀವಿ ಊಟ ಮಾಡಿದ್ದು ಹಾಗೆ ಪಾತ್ರಗಳಿರ್ತಾವೆ ಎಲ್ಲ ನೀಟಾಗಿ ಕ್ಲೀನಾಗಿ ಅವಷ್ಟು ತಿಕ್ಕಿ ಮತ್ತೆ ಮೇಲೆ ಅಡ್ಗೆ ಮನೇಗೆ ತಗೊಂಡ್ಬಂದು ಅವನ್ನ ದಬ್ಬಾಕಿ ಆರಾಮಾಗಿ ಕೂತು ಚಹಾ ಕಾಫಿ ಕುಡಿತೀವಿ